ಹನ್ನೆರಡು ಸೆಪ್ಟೆಂಬರ್ ಎರ್ಡು ಸಾವ್ರ್ದ ಐದು ಹತ್ತೊಂಬತ್ತು ಜುಲೈ ಸಾವ್ರ್ದ ಒಂಬೈನೂರ ತೊಂಬತ್ತೊಂಬತ್ತು ಹದಿನೆಂಟು ಆಗಸ್ಟ್ ಎರ್ಡು ಸಾವ್ರ್ದ ಮೂರು ಐದು ನವೆಂಬರ್ ಎರ್ಡು ಸಾವ್ರ್ದ ಏಳು ಹತ್ತು ಅಕ್ಟೋಬರ್ ಎರಡು ಸಾವ್ರ್ದ ಹತ್ತು